ಭಾರತದಲ್ಲಿ ಆರೋಗ್ಯ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ಕೆಲವು ಆಸ್ಪತ್ರೆಗಳು ನೀಟಾಗೆ ಇರ್ತವೆ ಕೆಲವೊಂದು ಹಾಸ್ಪಿಟಲ್ಗಳು ನೀಟಾಗಿ ಇರೋಲ್ಲ ಒಂದೊಂದು ಕಡೆ ಒಂದೊಂದು ಥರ ಮೇನ್ಟೇನ್ ಮಾಡ್ತಾರೆ ಇವಾಗ ನ ಸಿಟಿಗಳಲ್ಲಿ ಒಂಥರ ಇದ್ರೆ ಹಳ್ಳಿಗಳಲ್ಲಿ ಒಂಥರ ಇರುತ್ತೆ ಸಿಟಿಗಳಲ್ಲಿ ಅಧಿಕಾರಿಗಳು ನೋಡೋಕ್ಕೆ ಬಂದಾಗ ಮಾತ್ರ ಅವು ನೀಟಾಗಿರ್ತವೆ ಆದಾದ್ಮೇಲೆ ಮತ್ತೆ ಚೆನ್ನಾಗಿರೊಲ್ಲ ಹಳ್ಳಿಗಳಲ್ಲಿ ಕೂಡ ಅದೇ ಹಣೆಬರ

ಪರಿಸ್ಥಿತಿ ಎದುರಾಗಿದೆ ಮೇನ್ ಬಂದ್ಬಿಟ್ಟು ಕ್ಲೀನ್ಲೆಸ್ ಇರೋಲ್ಲ ಕ್ಲೀನಾಗಿ ಇರೋಲ್ಲ ಹಾಸ್ಪಿಟಲ್ಗಳಲ್ಲಿ ಕ್ಲೀನಾಗಿ ಇರಬೇಕು ಫಸ್ಟ್ ಒಫ್ ಆಲ್ ಏನಂತಂದ್ರೆ ಇವಾಗ ಕೋವಿಡ್ ಟೈಮಲ್ಲಿ ಎಲ್ಲ ನಮಗೆ ಹಾಸ್ಪಿಟ್ಲ್ಗಳಲ್ಲಿ ಹಾಸಿಗೆದ್ದು ಏನು ಬೆಡ್ಗಳು ಏನಿತ್ತು ಅದರದ್ದು ಪ್ರಾಬ್ಲಮ್ ಪ್ರಾಬ್ಲಮ್ ಬರ್ತಾಯಿತ್ತು ಅದಕ್ಕೋಸ್ಕರವೇ ಸರ್ಕಾರ ಬಹಳ ಬೆಡ್ಗಳು ಬೇಕಾಗಿ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಇದು ಮಾಡಿ ವ್ಯವಸ್ಥೆ ಮಾಡಿದರು ಆ ಟೈಮಲ್ಲೇ ಗೊತ್ತಾಯ್ತು ನಮ್ಮ ಭಾರತ ಸರ್ಕಾರದ್ದು ಹೆಂಗಿದೆ ಆರೋಗ್ಯ ಆರೋಗ್ಯ ಸಂಸ್ಥೆಗಳು ಅವೆಲ್ಲ ಎಂಥ ಆವಾಗಲೇ ಗೊತ್ತಾಯ್ತು ಇನ್ನು ಹೇಳಬೇಕು ಅಂದರೆ ಕೆಲವೊಂದನ್ನು ಇವಾಗ ನಮ್ಮ ಹಳ್ಳಿಯೇ ನೋಡಿ ನಮ್ಮ ಊರಲ್ಲಿ ಹಾಸ್ಪಿಟ್ಲಿದೆ ಅದು ಆಸ್ಪಿಟಲಲ್ಲಿ ಡಾಕ್ಟರ್ಸು ಏನು ಇದ್ದಾರೆ ಆ ಡಾಕ್ಟರ್ಸು ಕರೆಕ್ಟಾಗಿ ನೋಡೋಲ್ಲ ಯಾವ ರೀತಿ ಅಂತಂದ್ರೆ ಅವರು ಕರೆಕ್ಟಾಗಿ ಟೈಮಿಗೆ ಬರೋಲ್ಲ ಕೇಳಿದರೆ ಇಲ್ಲ ನಾನು ಕಂಟ್ರಾಕ್ಟ್ ಬೇಸ್ ಅಲ್ಲಿ ಬಂದಿದ್ದೀನಿ ಆ ರೀತಿ ಎಲ್ಲ ಹೇಳ್ತಾರೆ ಆಮೇಲೆ ನರ್ಸ್ಗಳಂತೂ ನೈಟ್ ಡ್ಯೂಟಿ ಇದ್ರೂ ನೈಟ್ ಡ್ಯೂಟಿ ಮಾಡೋಲ್ಲ ನೈಟ್ ಟೈಮಲ್ಲಿ ಏನಾದರು ತೋರಿಸ್ಕೊಳ್ಳೋಕ್ಕೆ ಹೋದ್ರೆ ಬೆಳಿಗ್ಗೆ ಬನ್ನಿ ಅಂತ ಹೇಳ್ತಾರೆ ಈಸಿಯಾಗಿ ಯಾವುದೇ ಭಯ ಇಲ್ದಂಗೆ ಬೆಳಿಗ್ಗೆ ಬನ್ನಿ ಅಂತ ಹೇಳ್ತಾರೆ ಬೆಳಿಗ್ಗೆ ಹೋದರೆ ತುಂಬ ರಶ್ ಇರುತ್ತೆ ಆ ರಶ್ನ ತಪ್ಪಿಸ್ಕೋಳ್ಳೋಕ್ಕೋಸ್ಕರ ನಾವು ಸ್ವಲ್ಪ ಇವಾಗ ನೋಡಿ ಹಳ್ಳಿಗಳಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂಥೇಳಿ ಬೋರ್ಡ್ ಹಾಕಿರ್ತಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತಂದ್ರೆ ಅದು ಹಗಲೂ ಇರಬೇಕು ರಾತ್ರಿಯು ಇರಬೇಕು ಹಗಲು ಅಷ್ಟೇ ಇರ್ತದೆ ಯಾರಾದರು ಇವಾಗ ಬೇರೆ ಆಪ್ಷನ್ ಇಲ್ಲ ಅವರಿಗೆ ಬಂದು ನೋಡುವಾಗ ಯಾರಾದರು ಇಲ್ದೆ ಇದ್ರೆ ಬೈತಾರಲ್ಲ ಅಂಥೇಳಿ ಡೇ ಟೈಮಲ್ಲಿ ನೋಡ್ತಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಐತಲ್ಲ ಅಂಥೇಳಿ ಅಂದ್ಕೊಂಡು ರಾತ್ರಿ ಹೋದ್ರೆ ಅಲ್ಲಿ ಡಾಕ್ಟ್ರ್ಗಳು ಇರೋಲ್ಲ ನರ್ಸ್ಗಳು ಇರೋಲ್ಲ ಯಾರು ಇರೋಲ್ಲ ನೋಡೋಕ್ಕೆ ಸುಮ್ನೆ ಬಾಗ್ಲು ಓಪನ್ ಮಾಡಿ ಬಿಡ್ಬಿಟ್ಟಿರ್ತಾರೆ ಏನಾದರು ಕೇಳಿದ್ರೆ ಮತ್ತೆ ಚನ್ನಾಗಿ ನೋಡೋಲ್ಲ ಟ್ರೀಟ್ಮೆಂಟು ಅದು ಇಲ್ಲ ಇದಿಲ್ಲ ಅಂತ ಹೇಳೇ ಹೇಳ್ತಾರೆ ಫರ್ ಎಕ್ಸಾಂಪಲ್ ನೋಡಿ ಇವಾಗ ನಾವು ತೋರಿಸ್ಕೊಂಡು ಬರೋಕ್ಕೆ ಹೋದಾಗ ಎಲ್ಲ ಮೆಡಿಸಿನ್ಸ್ ಕೂಡ ಹೊರಗಡೆ ಮೆಡಿಕಲಲ್ಲಿ ಬರೀತಾರೆ ಎಲ್ಲ ಮೆಡಿಸೆ ಕ ಮೆಡಿಸಿನ್ಗಳನ್ನ ಹೊರಗಡೆ ಬರೀತಾರೆ ಹೊರಗಡೆ ತಗೊಂಬರಿ ಇಲ್ಲಿ ಖಾಲಿಯಾಗಿದಾವೆ ಏನಾದರೂ ಕೇಳಿದರೆ ಸ್ಟಾಕ್ ಬರಬೇಕು ಸ್ಟಾಕ್ ಬರಬೇಕು ಅಂತ ಎಲ್ಲ ನೆಪಗಳು ಹೇಳ್ತಾರೆ ಕರೆಕ್ಟಾಗಿ ಇರೋಲ್ಲ ಸ್ಟಾಕ್ ಸಹ ನಮ್ಮ ಊರಲ್ಲಿ ನಾನು ಒಂದು ದಿನವೂ ಅಲ್ಲಿ ಎಲ್ಲ ಮೆಡಿಸಿನ್ಸ್ನ ನಮ್ಮ ಹಾಸ್ಪಿಟ್ಲಲ್ಲೇ ಕೊಟ್ಟಿದ್ದನ್ನು ನೋಡೇ ಇಲ್ಲ ಒಂದೆರಡು ಮೂರು ಚೀಟಿ ಆದ್ರೂ ಬರಿಲೇಬೇಕು ಹೊರಗಡೆ ಅದಾದಮೇಲೆ ಭಾಳ ಕೇಳಿದ್ರೆ ಏನು ಮಾಡ್ತಾರೆ ಸಾಯಂಕಾಲ ಬಾ ನೋಡ್ತೀನಿ ಅಂತ ಹೇಳ್ತಾರೆ ಅದೇ ಡಾಕ್ಟ್ರು ಸಪ್ರೇಟಾಗಿ ಇಟ್ಕೊಂಡಿರ್ತಾರೆ ಪ್ರೈವೇಟಾಗಿ ನೀವು ಸಾಯಂಕಾಲ ಬರ್ರಿ ಸಾಯಂಕಾಲ ಬಂದಮೇಲೆ ನೋಡ್ತೀನಿ ಅಂಥೇಳಿ ಸಪ್ರೇಟಾಗಿ ಅವ್ರಿಗೆ ಬಂದ್ಬಿಟ್ಟು ಪ್ರೈವೇಟಾಗಿ ನೋಡ್ತಾರೆ ಗೌರ್ಮೆಂಟ್ ಗೌರ್ಮೆಂಟ್ ಡಾಕ್ಟ್ರ್ಗಳೇ ಮತ್ತೆ ಅಲ್ಲಿ ಹೋದ್ರೆ ಚೆನ್ನಾಗಿ ನೋಡ್ತಾರೆ ಅವ್ರದ್ದೇ ಮೆಡಿಸನ್ನು ಅದೊಂದು ಬಿಸಿನೆಸ್ ಆಗಿಬಿಟ್ಟಿದೆ ಇವಾಗ ಡಾಕ್ಟರ್ ಅಂದಮೇಲೆ ನಮಗೆ ಒಳ್ಳೇದು ಬಯಸೋರು ಇರಬೇಕು ಸ್ವಲ್ಪ ಖರ್ಚು ಕಡಿಮೆ ಮಾಡಿ ಇಲ್ಲೇ ಸಿಗುತ್ತೆ ಅಂತ ನಾವು ಸರ್ಕಾರ ಆಸ್ಪತ್ರೆಗಳಿಗೆ ಎದಕ್ಕೆ ಹೋಗ್ತೀವಿ ಖರ್ಚು ಕಡಿಮೆ ಮಾಡಿ ಖರ್ಚು ಕಡಿಮೆ ಆಗುತ್ತೆ ಅಂತ ಒಂದು ಉದ್ದೇಶ ಇಟ್ಕೊಂಡೆ ಹೋಗಿರ್ತೀವಿ ಅವ್ರು ಹಂಗಲ್ಲ ದುಡ್ಡು ತೊಗೋಳ್ತಾರೆ ಏನಾದರು ಕೊಡು ಅಂತ ಹೇಳ್ತಾರೆ ಏನಾದರು ಮಾತಾಡಿದರೆ ಅಲ್ಲಿರೋ ಗುಳಿಗೆ ಕೊಡಲ್ಲ ಅಲ್ಲಿರೋ ವ್ಯವಸ್ಥೆ ನಮ್ಗೆ ಕರೆಕ್ಟಾಗಿ ಗೊತ್ತಿರೋಲ್ಲ ಗೌರ್ಮೆಂಟ್ ಡಾಕ್ಟ್ರ್ಗಳು ಏನು ಮಾಡ್ತಾರೆ ಅಲ್ಲಿಯೂ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ನೋಡಿಬಿಟ್ಟು ಇನ್ನು ಮತ್ತೆ ಯಾವಾಗ ಬರಬೇಕು ಸರ್ ಅಂತಂದ್ರೆ ಸಾಯಂಕಾಲ ಭೇಟಿ ಮಾಡಿರಿ ನನ್ನ ರೂಮ್ ಐತಲ್ಲ ಅಲ್ಲಿ ಬನ್ನಿ ಅಂತ ಹೇಳಿ ಕರೀತಾರೆ ಸಪ್ರೇಟಾಗಿ ಪ್ರೈವೇಟೆ ಪ್ರೈವೇಟಾಗಿ ನೋಡ್ತಾರೆ ಅವರು ಆವಾಗ ಅಲ್ಲಿ ಚಾರ್ಜ್ ಮಾಡ್ತಾರೆ ಅವರು ಅವ್ರದ್ದೇ ಆದಂಥ ಮೆಡಿಕಲ್ ಕೂಡ ಸಪ್ರೇಟಾಗಿ ಓನಾಗಿರುತ್ತೆ ಅದನ್ನು ಸಪ್ರೇಟಾಗಿ ನೋಡಿಬಿಟ್ಟು ಅಲ್ಲೇ ಚ ಫೀಸ್ ಅಂತು ಕೆಡಬಡ ಇಟ್ಟಿರ್ತಾರೆ ಥೌಸಂಡ್ ರುಪೀಸು ಎರ್ಡು ಸಾವಿರ ಮೂರು ಸಾವಿರ ಹಂಗೆಲ್ಲ ತೊಗೋಳ್ತಾರೆ ಅಡ್ಮಿಟ್ ಆಗೋಕ್ಕೂ ಅದೇ ಒಂದು ಎರ್ಡು ಮೂರು ದಗ ಕರೆಕ್ಟಾಗಿ ಅಂತೂ ನೋಡೋಲ್ಲ ದುಡ್ಡು ಹೋದರೆ ಹೋಗ್ಲಿ ಅಂಥೇಳಿ ಅಲ್ಲೇ ತೋರಿಸ್ಕೊಂಡ್ರೆ ಅದೇ ಗೌರ್ಮೆಂಟ್ ಡಾಕ್ಟ್ರ್ನ್ನು ಅದೇ ಗೌರ್ಮೆಂಟ್ ಡಾಕ್ಟ್ರ್ ಹತ್ರ ನಾವು ಸಪ್ರೇಟಾಗಿ ಹೋಗಿಬಂದ್ಬಿಟ್ಟು ನೋಡಿದರೆ ಅವರು ಸರಿಯಾಗಿ ನೋಡೋಲ್ಲ ಮತ್ತೆ ಸಿಟಿಗಳಿಗೆ ಬರ್ದು ಕೊಡ್ತಾರೆ ಸಿಟಿಗಳಲ್ಲಿ ಹೋಗಿ ಅಡ್ಮಿಟ್ ಆಗ್ಬೇಕು ನೀವು ಇದು ಭಾಳ ಇದೆ ಇದು ಅಂತೆಲ್ಲ ಹೇಳ್ತಾರೆ ಹಂಗೆಲ್ಲ ಮಾತಾಡ್ತಾರೆ ಸರ್ಕಾರ ಏನಿದೆ ಅದು ಏನೇ ವ್ಯವಸ್ಥೆ ಕೊಟ್ರು ಅದು ಈ ಬ್ರೋಕರ್ಸ್ ಏನು ಇರ್ತಾರಲ್ಲ ಮಧ್ಯವರ್ತಿಗಳು ಅವರಿಗೆ ಹೋಗ್ಬಿಡುತ್ತೆ ಎಲ್ಲ ದುಡ್ಡು ಬಂದಿರತಕ್ಕಂಥ ಎಲ್ಲ ದುಡ್ಡು ಅವರಿಗೆ ಹೋಗ್ಬಿಡುತ್ತೆ ಇಲ್ಲಿ ನಮಗೆ ಈ ಬಡವರಿಗೆ ರೀಚ್ ಏನು ಆಗಬೇಕೋ ಅವೆಲ್ಲ ರೀಚ್ ಆಗೋದೇ ಇಲ್ಲ ಹೀಗಿದೆ ನಮ್ಮ ವ್ಯವಸ್ಥೆ ಅದಕ್ಕೋಸ್ಕರವೇ ಎಲ್ರೂ ನಾವು ಪ್ರೈವೇಟಲ್ಲೇ ತೋರಿಸ್ಕೊಳ್ತೀವಿ ನಮಗೆ ಏನಾದ್ರೂ ಆರೋಗ್ಯದಲ್ಲಿ ಏನಾದ್ರೂ ಏರುಪೇರಾದರೆ ಏನಾದ್ರೂ ಆಗಲಿ ನಾವು ಪ್ರೈವೇಟಿಗೆ ಮೊರೆ ಹೋಗ್ತೀವಿ ಗೌರ್ಮೆಂಟ್ ಹಾಸ್ಪಿಟಲ್ ನಮ್ಮ ಪ್ರಿಫರೆನ್ಸಲ್ಲಿ ತುಂಬ ಕಡಿಮೆ ಬರೋದು ಅಲ್ಲೇ ಹೋಗ್ಬೇಕು ಅಂತೇನಿಲ್ಲ ಆಲ್ಮೋಸ್ಟ್ ನಾವು ಪ್ರಿಫರ್ ಏನಾದ್ರೂ ಆದರೆ ಪ್ರೈವೇಟಿಗೆ ಹೋಗೋದು ಏಕೆಂದ್ರೆ ಗೌರ್ಮೆಂಟಲ್ಲಿ ಈ ರೀತಿ ಇದೆ ಅಂತ ನಮಗೆ ಅಗ್ಲಾಡೆ ಆಲ್ರೆಡಿ ಗೊತ್ತಾಗಿರೋದರಿಂದ ನಾವು ಪ್ರೈವೇಟಿಗೆ ಪ್ರಿಫರ್ ಮಾಡ್ತೀವಿ ಹೋಗಲಿಕ್ಕೆ ಅಷ್ಟೇ